ನನ್ನ ಜೀವನದಲ್ಲಿ ಸವಾಲು ಹೆದ್ರಂತೆ ಒಂದ್ಸತ್ತಿ ನಾನು ಮಂಗ್ಳೂರಿಗೆ ಟ್ರಿಪ್ಗೆ ಹೋಗಿದ್ದೆ ಅಲ್ಲಿ ಹೋದ ದಾರಿ ಅದು ಅಷ್ಟು ಚೆನ್ನಾಗಿಲ್ಲ ಅದ್ನಲ್ಲಿ ಏನಾಯ್ತಂದ್ರೆ ನನ್ನ ಗಾಳಿದು ಪಂಚರ್ ಆಗಿಬಿಟ್ಟೆ ಅಯ್ಯೋ ಅದ್ನಲ್ಲಿ ಹತ್ರ ಏನೂ ಪಂಚರ್ದು ಶಾಪೇ ಇಲ್ಲ ನಾನು ನಾನು ನನ್ನ ಫ್ರೆಂಡ್ಸು ಅಲ್ಲಿ ಹುಡುದೆ ಹುಡುಕಿದೆ ಅಲ್ಲಿ ಎಲ್ಲಿ ನಾನು ನನಗೆ ಸಿಗ್ಬೋದಂದು ಅಯ್ಯೋ ಶಾಪೇ ಇಲ್ಲ ಆಮೇಲೆ ನಾನು ಹತ್ತು ಫ್ರೆಂಡ್ಸು ನಡ್ಕೊಂಡು ಒಂದು ಐದು ಕಿಲೋಮೀಟರ್ ಹೋದೆ ಅಮ್ಮ ನನ್ನದು ಕಾಲು ತುಂಬ ನೋವಾಗ್ತಾಯಿದೆ ನನಗೆ ಹೊಟ್ಟೆನೂ ಏನೂ ತಿಂದೇನೇ ಇಲ್ಲ ಬೆಳಿಗ್ಗೆಯಿಂದ ಅಲ್ಲಿ ಹೋಟಲ್ಸು ಇಲ್ಲ ಇನ್ನು ಅಲ್ನಲ್ಲಿ ಮೇನು ನನ್ನ ಹತ್ರ ಕಾಸೇ ಇಲ್ಲ ಇದೆ ಕಾಸು ಫೋನ್ಪೇನಲ್ಲಿದೆ ಅದ್ನಲ್ಲಿ ಅದು ಶೊ ಅಂಗಡಿನಲ್ಲಿ ಫೋನ್ಪೇನೂ ಇಲ್ಲ ಗೂಗಲ್ ಪೇನೂ ಇಲ್ಲ ಏನೂ ಇಲ್ಲ ಏನು ಮಾಡಬೇಕು ಅಲ್ಲಿ ಹೋಗಿ ನಾನು ಎರಡು ಎರಡು ಜನ ಹೋಗ್ತಾ ಇದೆಯಾ ಅವನಿಗೆ ಹೇಳಿದೆ ನಾನು ಸ್ವಲ್ಪ ನಾನು ಫೋನ್ ಮಾಡ್ತೀನಿ ನಿನ್ನ ಹತ್ರ ಕ್ಯಾಶ್ ಇದೆ ಅಂತ ಕೊಡಿ ಅವನು ಇಲ್ಲ ಅವನು ಅಯ್ಯೋ ಇವನು ಬೇರೆಯವರು ಯಾ ನಿನ್ನ ಹೇಗೆ ಅವ್ನು ನನ್ನ ನನ್ನ ಮೇಲೆ ಬಿಲೀವ್ ಮಾಡಿಲ್ಲ ಅವ್ನು ನನ್ನ ಮೇಲೆ ಅದಕ್ಕೆ ಅವ್ನು ಕೊಡಲ್ಲ ಆಮೇಲೆ ಅವ್ನು ನಾನು ಬೇರೆಯವರ ಅಂಗಡಿ ಬೇರೆಯವರ ಅಂಗಡಿ ಹೋಗಿ ಅದ್ನಲ್ಲಿ ಇದೆ ಫೋನ್ಪೇ ನಾನು ಅಯ್ಯೋ ದೇವರದು ಶು ಥ್ಯಾಂಕ್ಸ್ ಮಾಡಿ ನಾನು ಬೇರೆ ಹೋಟೆಲ್ನಲ್ಲಿ ಹೋದೆ ಅದ್ನಲ್ಲಿದೆ ರೂಮ್ಸೇ ಸಿಗಲಿಲ್ಲ ಅಯ್ಯೋ ಅದು ಜಂಗಲ್ಲು ಏರಿಯಾಲ್ಲಾ ಅದು ಅದ್ನಲ್ಲಿ ರೂಮ್ಸನೂ ಸಿಕ್ಕಿಲ್ಲ ನನಗೆ ಎಷ್ಟು ಕಷ್ಟ ಮಾಡಿದ್ದೆ ನಾನು ಆಮೇಲೆ ನನ್ನ ಒಂದು ಫ್ರೆಂಡು ಚಿಕ್ಕ ವಯಸ್ಸಿನಲ್ಲಿ ಅಲ್ಲೇ ಒನ್ ಮನೆಯಲ್ಲಿ ನೋಡಿದಂತೆ ಅದ್ನಲ್ಲಿಯೆ ನಾನು ಹೋಗಿದ್ದೆ ಅದು ಎಷ್ಟು ಎಡ್ವಂಚರ್ ಇತ್ತು ಅದನ್ನ ನಾನು ಹೋಗಿದ್ದು ಆಮೇಲೆ ಬೆಳಿಗ್ಗೆ ನನಗೆ ಊಟನು ತುಂಬ ನನ್ನ ಹೊಟ್ಟೆನು ಹಸಿತಾ ಇದೆ ತುಂಬ ಊಟನು ಇಲ್ಲ ಆಮೆಲೋಗಿ ಅದು ಟ್ರೀಸ್ನಲ್ಲಿ ಟ್ರೀ ಅದು ಆ್ಯಪಲ್ ಇದೆ ಅದ್ನಲ್ಲಿ ವ್ ಆ್ಯಪಲ್ ಸೀಸನ್ನಲ್ಲಿ ಹೋಗಿದ್ದೆ ನಾನು ಆ್ಯಪಲ್ ಟ್ರೀಸಿಂದ ತೆಗ್ದು ನಾನೆಲ್ಲ ತಿಂದು ಆಮೇಲೆ ನೀರು ಇಲ್ಲ ಅದ್ನಲ್ಲಿ ತುಂಬ ಜಾಸ್ತಿ ದೂರ ಹೋಗಿ ರಿವರಿಂದ ನೀರು ತೊಗೊಂಡ್ಬಂದು ನೀರಿಗೆ ನಾನಲ್ಲ ಇಂದ ಬಾಟಲ್ಸನ್ನೂ ನಾನು ಮನೆಯಲ್ಲಿ ಅದು ಹೇಳಿದ ಮನೆ ಅದ್ನಲ್ಲಿ ಬಿಟ್ಟು ಹೋಗಿದ್ದೆ ಅಯ್ಯೋ ಒಂದು ನೀರಿಗೆ ತಗೊಂಡ್ ಬರಕ್ಕೆ ಬಾಟಲ್ನೂ ಇಲ್ಲ ಅದ್ನಲ್ಲಿ ನಾನು ಏನು ಮಾಡ್ದಂತೆ ಕೊಕೊನೆಟ್ದು ಇದೆಲ್ಲ ಅದ್ನಲ್ಲಿ ಕಟ್ ಮಾಡಿ ಕೊಕೊನೆಟಿಂದ ನಾನು ನೀರು ತಗೊಂಡು ಬರ್ತಾ ಇದ್ದೆ ಅಗ್ ಅಷ್ ತುಂಬ ಕಷ್ಟ ಆಗಿದೆ ಫಸ್ಟ ನಾನು ಅದು ಒಂದು ಬೇರೆ ಹೋದ್ನಲ್ಲಿ ಹೋಟೆಲ್ನಲ್ಲಿ ಹೋಗಿ ಅದ್ನಲ್ಲಿ ಫೋನ್ಪೇ ಇದೆ ಅವನಿಗೆ ಫೋನ್ಪೇ ಮಾಡಿ ನಾನು ತ ಕಾಸು ಕ್ಯಾಶ್ ತಗೊಂಡು ಆಮೇಲೆ ನನ್ನ ಕಾರು ಸರಿಯಾಗಿ ಮಾಡಿ ರಿಪೇರ್ ಮಾಡಿ ಅದು ನಾನ್ ಬೇರೆ ಜಾಗಗೆ ಹೋಗಿದ್ದೆ ಅದ್ನಲ್ಲಿ ಏನಾಯ್ತಂತೆ ಅದು ಜಾಗಗೆ ಫಸ್ಟೇ ನಾನು ಬುಕ್ ಮಾಡಿದ್ದೆ ಅವನು ನಾನು ಹೋಗಿದೆಂತ ಅವನು ಚೇಂಜಾಗಿ ಬಿಟ್ಟಿದ್ನೆ ಇಲ್ಲ ಮೇಡಮ್ ನೀವು ಬುಕ್ಕೇ ಮಾಡಿಲ್ಲ ಹಿಂಗೆ ಹಿಂಗೆ ಅಂದು ಅವ್ನು ಫೈಟಿಂಗೆ ಬಂದ ನಾನು ಹೇಳಿದೆ ಇಲ್ಲ ಸರ್ ನಾನು ತೋರಿಸ್ತೀನಿ ಅಂತ ಅಂದೆ ಅವ್ನು ತೋರಿಸ್ದೆ ಅಂತ ಅವನು ಅರ್ಥ ಆಗ್ತಾ ಇಲ್ಲ ಅವ್ನಿಗೆ ಅವನು ಹೇಳ್ತಾ ಇದೆ ಇಲ್ಲ ಮೇಡಮ್ ಇಲ್ಲ ನೀವು ಬುಕ್ ಮಾಡಿಲ್ಲ ಅಂತ ಅಯ್ಯೋ ಅದ್ನಲ್ಲಿನು ಅಲ್ಲಿನು ತುಂಬ ಕಷ್ಟ ನಾನು ತಿಕೊಳ್ದೆ ಏನಕ್ಕೆ ನಾನು ಟ್ರಿಪ್ಪೇ ಆರ್ಗನೈಸ್ ಮಾಡೋದು ಇವಾಗ ಫಸ್ಟ ನಾನು ಎಲ್ಲ ಕ್ಲಿಯರ್ ಮಾಡಿ ಆಮೇಲೆ ಹೋಗಿ ಟ್ರಿಪ್ಗೆ ಹೋಗಬೇಕಂತ ಆಮೇಲೆ ನಾನು ಪ್ಲ್ಯಾನ್ ಮಾಡ್ತೀನಿ ಇಲ್ಲಾಂದರೆ ನಾನು ಪ್ಲ್ಯಾನೇ ಮಾಡಿಲ್ಲ ಹೋಗಿ ಎಲ್ಲ ಟ್ರಿಪ್ನಲ್ಲಿ